ಉದ್ಯೋಗದಲ್ಲಿ ಪ್ರಮಾದವಾದ ಸಂದರ್ಭ ನನ್ನ ಇಷ್ಟು ವರ್ಷದ ಸರ್ವೀಸಲ್ಲಿ ಯಾವತ್ತೂ ನನಗೆ ಆ ದಿನ ಎದುರಾಗಿಲ್ಲ ಯಾಕೆ ಅಂದರೆ ನಾನು ಎಲ್ಲ ಸಂದರ್ಭದಲ್ಲು ಆ ಚಾಚೂ ತಪ್ಪದೆ ಆ ಸಂದರ್ಭಕ್ಕೆ ಏನು ತಯಾರಿ ನಡೆಸ್ಕೋಬೇಕು ನಾನು ಮುಂಚಿತ್ವಾಗೆ ನಡೆಸ್ಕೊಂಡು ಯಾವಾಗ್ಲು ಅಷ್ಟೇ ಅಪ್ಡೇಟಾಗಿ ಇರ್ತಾ ಇದ್ದೆ ಒಂದೂ ಕೂಡ ಮಿಸ್ಟೇಕ್ ಆಗದೇ ಇರೋ ಥರ ತಪ್ಪು ನಮ್ಮ ಕಡೆಯಿಂದ ಆಗದೇ ಇರೋ ಥರ ನಾನು ಯಾವಾಗ್ಲೂ ಗಮನ ಹರಿಸ್ತಾ ಇದ್ದೆ ಇದ್ನ ಇದ್ರ ಮೇಲೆ ಕೂಡ ಏನಾದರೂ ತಪ್ಪು ಅದು ನಮಗೆ ತಿಳಿಯದಂತನೇ ಆಗಿರಬೇಕು ಆಗಿರಬೇಕು ಅಷ್ಟೇ ಹೊರತು ತಿಳಿದಂತೂ ಆಗಿಲ್ಲ ಆ ಥರ ಆದರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಸಾಧ್ಯವಾದಷ್ಟು ಉತ್ತಮವಾದಂಥ ನಿರ್ಧಾರವನ್ನೇ ನಾನು ಕೈಗೊಂಡಿದ್ದೇನೆ ಅದು ಎದ್ರುಗಿರೋರ್ಗು ಉಪಯೋಗ ಆಗಿರಬೇಕು ನಮಗು ಅದು ಉಪಯೋಗ ಆಗಿರಬೇಕು ಯಾರುಗು ಈ ತಪ್ಪಿಂದ ತಪ್ಪಿಂದ ಅವರ ಒಂದು ಸಮಯ ವ್ಯರ್ಥ ಆಗದಂಗೆ ಆ ಥರ ಅನುಕೂಲವಾಗಿ ಆಗ್ಬೇಕು ಅದೆಲ್ಲ ಪ್ರಯತ್ನನೂ ಪಟ್ಟು ಅದನ್ನ ನಿಭಾಯ್ಸೋ ಅಂಥ ಶಕ್ತಿ ನನಗೆ ಸಾಮರ್ಥ್ಯ ಇದೆ ಅಂತ